ಪೂಜೆ ಮಾಡುವಾಗ ಸಾಕಷ್ಟು ವ ಪ ಸಾಂಸ್ಕೃತಿಕ ಪದ್ಧತಿಗಳು ಇದೆ ಪಾ ಅಂದರೆ ನಾವು ಈಗ ಪೂಜೆಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆ ಎಲ್ಲ ಕಸ ಗುಡಿಸಿ ದೇವ್ರ ಮನೆ ಎಲ್ಲ ಹೊರ ಕಸ ಒಡದು ಒ ಒ ಪೂಜ ಒರಸಿ ಶುಚಿ ಮಾಡಿ ಆಮೇಲೆ ಜ ಸ್ನಾನ ಮಾಡ್ಕೊಂಡು ಬಂದು ಅದರಿಂದ ಒಂದು ನಂತರ ಪೂಜೆ ಮಾಡದು ಅವ ಪೂಜೆಗೆ ಮೊದಲು ಹೂವೆಲ್ಲ ಹರ್ಕೊಂಬರಬೇಕು ಗಾರ್ಡನ್ಗೆ ಹೋಗಿ ಹೂವೆಲ್ಲ ಹರ್ಕೊಂಬಂದು ಆಮೇಲೆ ದೇವ್ರ ದೇವ್ರದ್ದು ಎಲ್ಲಾ ಇದು ಮಾಡಿ ಶುಚಿಗೊಳಿಸಿ ದೇವಸ್ಥಾನ ವ ಜಗಲಿ ಎಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡದು ಆದ್ದರಿಂದ ಮನ್ಸಿಗೆ ಶಾಂತಿ ಸಿಗ್ತೈತಿ ಆಮೇಲೆ ನಾವೇನು ಅಥ್ವ ಈ ಪೂಜೆ ಆದ ತಕ್ಷಣ ವ ಮಂತ್ರ ಏ ವೆ ಯ ಬೆಳಗ್ಗೆ ಎದ್ದ ತಕ್ಷಣ ಇದು ಇದರದ್ದು ಕಾ ವ ವಚನ ಹೇಳ್ತೇವಿ ಆಮೇಲೆ ಮಂತ್ರ ಎಲ್ಲ ಹೇಳ್ತೇವಿ ಕ ವ ಸೂರ್ಯನ ಇದು ಮಾಡ್ಕೊಂಡು ಸೂರ್ಯದಾ ನಮಸ್ಕಾರ ಮಾ ಇದು ಮಾಡದು ಆಮೇಯ್ ಹಿಂಗೆ ಮ ಎಲ್ಲ ಇದು ಮಾಡೇ ಕ ಒಂದು ತಾಸು ವ ದೇವ ಇದು ಪೂಜೆದೆಲ್ಲ ಇದು ಮಾಡ್ತೇವೆ ಪೂಜೆ ರಸ ಶ ಮಾಡ್ಬೇಕು ಅಂತಂದ್ರ ಮೊದ್ಲು ಮನಸ್ಸು ಶುದ್ಧ ಇಟ್ಕೊಬೇಕು ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾ ಎದ್ದ ಶುಚಿರ್ಭೂತರಾಗಿ ಆಮೇಲೆ ಕ ಖುಷಿಯಿಂದ ವಾ ಪಾ ಇದನ್ನ ಮಾಡದು ಮತ್ತು ಅವ ಕಾ ದೇವರು ವಾ ಮ ಅಂದರೆ ನ ಎಲ್ಲ ಇವ ಬೇರೆ ಬೇರೆ ದೆ ದೇವ ಇದನ್ನ ಮಾಡ್ಕೊಂಡು ಮನೆ ದೇವರು ಪೂಜೆ ಮಾ ಹೋಗಿ ಬರ್ತೇವೆ ನಾವು ದೇವಸ್ಥಾನಕ್ಕೆ ಹೋಗುದು ಆಮೇಲೆ ಕಾ ಬೇರೆ ಬೇರೆ ದೇವ ಇದನ್ನ ಮಾಡ್ತೇವಿ ನಮ್ಮ ಏರ್ಯದಾಗ ಏನೈತಿ ಸ ನವೋದಯ ನಗರಿ ಅವ ಏರ್ಯಾ ನಾವು ಏರ್ಯದಾಗ ನಾವು ಹೆಣ್ಮಕ್ಕಳೇ ಸೇರಿ ಒಂದು ಗಣಪತಿ ಗುಡಿ ಕಟ್ಟಿದ್ದೇವೆ ಆ ಗಣೇಶ ಗುಡಿ ಹಿಂದೆ ಅ ಅವಗ ಅವೆ ಈಶ್ವರ ಗುಡಿ ಆಮೇಲೆ ಹನುಮಂತ ದೇವ್ರ ಗುಡಿ ಮಾಡಿದೇವು ನಾವು ಮಾಡಿ ಈಗ ಏನೈತಿ ಅದು ಪೂರ್ತಿ ಗುಡಿದು ಹೆಣ್ಮಕ್ಕಳನಾ ಟ್ರಸ್ಟ್ ಮಾಡ್ಕೊಂಡು ಹೆಣ್ಮಕ್ಕಳೆ ನೋಡ್ಕೊಂಡು ಹೋಗ್ತಿವಿ ನಾವು ಎಲ್ಲ ಪೂರ್ತಿ ಹೆಣ್ಮಕ್ಕಳ ಮೆಂಟೆನ್ ಮಾಡ್ತೇವೆ ಅದರದ್ದು ಟ್ರಿಸರೆ ನಾನು ಅದೇನಿ ಈಗ ಒಂದು ಇಪ್ಪತ್ತು ವರ್ಷ ಆಯ್ತು ಗುಡಿ ಕಟ್ಟಿ ಈಗ ಇಪ್ಪ ಇಪ್ಪತ್ತು ವರ್ಷ ನಾವು ಮೆಂಟೆನ್ ಮಾಡ್ಕೊಂಡು ಬಂದೇವಿ ಹಿಂಗಾ ಯಾವವು ದಿವಸ ನಾವು ಅದ ಗಣೆ ಗಣೇಶಂದು ಪೂಜೆ ಮಾಡೋದು ಆಮೇಲೆ ಗಣೇಶ ಜಯಂತಿ ಅಂತ ಆಚರ್ಸ್ತೀವಿ ಗಣೇಶಂದು ವ ಬೇರೆ ಬೇರೆ ಇವ್ನೆಲ್ಲ ಇದು ಮಾಡ್ತೀವಿ ನಾವು ಸಾ ಎಲ್ಲ ಕಡೆಗನು ಬಾ ಮಾ ಮ ಈ ಹಬ್ಬ ಎಲ್ಲ ದರ ಒಂದು ಎಲ್ಲ ಹಬ್ಬನು ನಾವು ಇದು ಗುಡಿ ಒಳಗೆ ಮಾಡ್ತೇವಿ ಎಲ್ಲಾರು ಸೇರ್ತೀವಿ ಎಷ್ಟು ಮ ಒಂದ ನಮ್ಮ ನವೋದಯ್ದಾಗಲ್ಲೆ ಎಲ್ಲ ಸಾ ಇವು ನಾಗರಿಕರೆಲ್ಲ ಸೇರಿ ನಾವು ಖುಷಿಯಿಂದ ಹಬ್ಬ ಆಚರ್ಸುದು ಈಗ ನವರಾತ್ರಿ ಒಳ್ಗು ಒಂಬತ್ತು ದಿವಸ ನಾವು ಬನ್ನಿ ಗಿ ನಾವು ಬನ್ನಿ ಗಿಡ ಹಚ್ಸಿದ್ದೇವೆ ಬನ್ನಿ ವ ಮಾಕಾಳಿದು ಇದನ್ನ ಪೂಜೆ ಮಾಡೋದು ಅವ ಓ ಬೆಳಿಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆಲ್ಲ ಬಂದು ಪೂಜೆ ಮಾಡಿ ಹೊಗ್ತಿದ್ವಿ ಆಮೇಲೆ ಏಳು ಗಂಟೆಗೆ ಬಂದು ಅದು ಯಾಯಾಯವೂ ಮು ಸೀರೆ ಇದುರು ಕಲ್ಲರ್ ವ ಇದು ಇರ್ತತಿ ಆ ಸೀರೆ ಎಲ್ಲ ಉಟ್ಕೊ ಬಂದು ಅದೇ ಎಲ್ಲಾರು ಫೋಟೊ ಇದನ್ನ ಮಾಡ್ಕೊಳದು ಫೋಟೊ ಶೂಟ್ ಮಾಡಿ ಅದನ್ನ ಪೇಪರ್ನ್ಯಾಗ ಹಾಕೋ ಖುಷಿ ಪಡೋದು ಆಮೇಲೆ ಏನೈತಿ ಒಮ್ಮಾ ನವ ಪ ನಾಗರ ಪಂಚಮಿ ಒಳಗೆ ನಾಗಪ್ಪನ್ನ ಹಾಲು ಎರಿಯುದು ಎಲ್ಲರು ಸೇರಿ ಹಾಲು ಎರಿಯುದು ಆಮೇಲೆ ಎಲ್ಲಾರೂ ಅಳ್ಳಿಟ್ಟು ತಂಬಿಟ್ಟು ಹೀಗೆಲ್ಲ ಮಾಡ್ಕೊಂಡು ಬಂದು ಎಲ್ಲಾರ ಖುಷಿಯಿಂದ ವ ಗ ಇದೆ ಮಾಡಿ ಕ ನೈವೇದ್ಯ ಮಾಡಿ ಎಲ್ಲಾರು ಒಬ್ರುಗ ಒಬ್ರು ಹಂಚ್ಕೊಂಡು ತಿನ್ನೋದು ಅದೆ ಥರ ಗಣೇಶ ಚತೀಳು ಗಣಪತಿ ಇಡ್ತೀವಿ ಗಣಪತಿ ಇಟ್ಟು ಐದು ದಿವಸ ಗಣೇಶಂದೇ ಗಣೇಶನ ಪ್ರತ ಪ್ರತಿಷ್ಠಾಪನೆ ಮಾಡಿ ಎಲ್ಲಾರು ಕೂಡಿ ವ ಒಂದನ್ನ ವಾ ದಿನ ಸಾಯಂಕಾಲ ವರೈಟಿ ವರೈಟಿ ವ ಇದನ್ನ ಮಾಡ್ತೇವಿ ಕಾರ್ಯಕ್ರಮಕ ಕೊಡುದು ಮಕ್ಳು ವ ವ ಅಂದ್ರ ಮಾ ಒಂದು ದಿವಸ ಹೆಣ್ಮಕ್ಕಳಿಗೆ ಆಟ ಒಂದು ದಿವಸ ಗಂಡ್ಮಕ್ಕಳಿಗೆ ಆಟ ಒಂದು ದಿವ್ಸ ಮಕ್ಕಳಿಗೆ ಆಟ ಆಡ್ಸುದು ಆಮೇಲೆ ಕಾ ಅವ್ರ್ಗ ಎಲ್ಲಾರ್ಗು ವಾ ಬಹುಮಾನ ಕೊಡುದು ಆಮೇಲೆ ಬಾ ಸವಾಲು ಇದು ಮಾಡ್ತೇವೆ ನಾವು ಗಣೇಶಂದು ಎಲ್ಲ ಇದು ಮಾಡಿ ಬಾ ಸಾತನ್ ಸಾಮಾನ್ ಅದಲ್ಲ ಸವಾಲ್ ವಾಡಿ ಹಂಗೆ ಗಣ ಆಮೇಲೆ ದ್ಯಾ ಇದ್ರಾಗ ದೀಪೋತ್ಸವ ಮಾಡ್ತೇವೆ ದೀಪಾವಳಿ ಯಾವ ಕಾರ್ತಿಕ ದೀಪೋತ್ಸವ ಮಾಡಿ ಅವಾಗು ಎಲ್ಲರು ಸೇರಿ ದೀಪ ಹಚ್ಚೋದು ಇದು ಮಾಡದು ಎಲ್ಲಾರು ಕಾ ಪಚ್ಪಳಾರತಿ ತಗೊಂಡು ಇದು ಮಾಡದು ನೈವೇದ್ಯ ಮಾಡುದು ಎಲ್ಲಾರು ಕೂಡಿ ಈಗ ಕಾರ್ತಿಕ ದೀಪ ದೊಡ್ಡ ದೊಡ್ಡು ರಂಗೋಲಿ ಹಾಕಿ ಅದರೊಳಗೆ ಎಲ್ಲ ದೀಪ ಇಟ್ಟು ಅ ಮ ಹನ್ನೊಂದು ರೂಪಾಯಿಗೆ ಒಂದು ದೀಪ ಅಂತ ಇದು ಮಾಡಿರ್ತೇವಿ ಎಲ್ಲರು ದೀಪ ಹಚ್ಚಿ ಖುಷಿಯಿಂದ ಸಂದೊ ಇದನ್ನ ಪಾ ಪಡ್ತೇವೆ ನಾವು ಖುಷಿ ಪಡ್ತೇವಿ ಆಮೇಲೆ ಕಾ ಹೀಗೆ ಕಾ ಸಂಕ್ರಮಣದಾಗೆಲ್ಲ ಅವು ಅವ ವರೈಟಿ ವರೈಟಿ ಎಲ್ಲ ಇದು ಅಡಿಗಿ ಮಾಡ್ಕೊಂಬಂದು ಎಲ್ಲರು ಕುತ್ಕೊಂಡು ಇಲ್ಲೇನು ಮಾಡ್ತೇವೆ ಬೆಳ್ದಿಂಗಳು ಊಟ ಅಂತ ಮಾಡ್ತೆವೆ ನಾವು ಆಮೇಲೆ ಗ ಉರಿಹುಣ್ಣಿಮೆ ಒಳಗೆ ಬೆಳ್ದಿಂಗ್ಳ ಊಟ ಆಮೇಲೆ ಕಾ ನಮ್ದು ಆ್ಯನ್ವಲ್ ಡೇ ಅಂತ ಮಾಡ್ತೇವಿ ನಾವು ಗುಡಿ ಒಗ್ಗನೆ ಇದನ್ನ ಮಾಡಿ ಅವ ಕೊ ಎಲ್ಲ ಏನು ಮಾಡಿದರೂ ನಾವು ಈ ದೇವಸ್ಥಾನ್ದಗನ ಇದನ್ನ ಮಾಡ್ತೇವಿ ಗಣೇಶ ಗುಡಿ ಮಾ ಕಟ್ಟಿ ಗಣಪಂದು ವರಸಿದ್ಧಿ ವಿನಾಯಕ ದೆ ಅಂತೇಳಿ ಹೆಸರು ಇಟ್ಟು ಅವ್ನೂ ಬಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವ್ನ್ಗ ಅಗ್ದೀ ಎಲ್ಲರು ಖುಷಿಯಿಂದ ಇದನ್ನ ಮಾಡ್ತೇವೆ ಆಮೇಲೆ ಹನುಮ ಜಯಂತಿ ಅಂತ ಮಾಡ್ತೀವಿ ಈಗ ಶಿವರಾತ್ರಿ ಒಳಗೆ ಮ ರಾತ್ರಿ ವ ಹನ್ನೆರಡು ಒಂದು ಗಂಟೆ ತನಕ ಜಾಗರಣಿ ಮಾಡ್ತೇವೆ ಎಲ್ಲಾರೂ ಕ ಇಡಿ ದಿವ್ಸ ಉಪವಾಸ ಮಾಡಿ ಸಾಯಂಕಾಲ ಗ ಶಿವ್ನ ಗುಡಿಗೆ ಹೋಗಿ ನಮಸ್ಕಾರ ಮಾಡೇ ಅಭಿಷೇಕ ಮಾಡ್ಸ್ಕೊಂಡು ಬಂದು ಆಮೇಲೆ ಬೆಳ್ದಂಕ ನಾವೂ ಜಾಗರಣೆ ಇದು ಮಾಡೋದು ಜಾಗರಣೆ ಮಾಡದು ಎಲ್ಲಾರೂ ಶಿವ ಭಜನೆ ಆಮೇಲೆ ಕ ಇದನ್ನ ಮಾಡೋದು ಬಾ ಹಾಡು ಹಾಡೋದು ಎಲ್ಲಾರು ಒನ್ ನೂರ ಎಂಟು ಹಾಡು ಹಾಡೋದು ಹಿಂಗೆ ಒಟ್ಟು ಅವ್ಕಾ ದೇವಸ್ಥಾನ ಅಂದರೆ ಪವಿತ್ರ ಸ್ಥಳ ಇಲ್ಲಿ ಏನೈತೀ ಎಲ್ಲಾರು ಶುಚಿರ್ಭೂತರಾಗಿ ಬಂದು ಬೆಳಗ್ಗೆ ಎದ್ದ ತಕ್ಷಣ ನಾವು ಮನಿಯೊಳಗ ಸ್ನಾನ ಪೂಜೆ ಆದು ಆದ ತಕ್ಷಣ ಸೀದ ದೇವಸ್ಥಾನಕ್ಕೆ ಬಂದು ಇಪ್ಪತೊಂದು ಗಣೇಶ ಗುಡಿ ಪ್ರದಕ್ಷಣೆ ಹಾಕಿ ದೇ ಗಣ ಗಣೇಶಿಗೆಲ್ಲ ಇದು ಮಾಡ್ಕೊಂಡು ಹೋಗ್ತೇವಿ ನಾವು ಯಾ ಡೇಲಿ ನಾವು ಮ ಗುಡಿ ಕಟ್ದಾಗಿಂದ ಏ ಇಪ್ಪತೊಂದು ಪ್ರದಕ್ಷಣೆ ತಪ್ಸಂಗಿಲ್ಲ ಎಲ್ಯರು ಊರಗೆ ಹೋದರೆ ಮತ್ತು ಹಿಂಗೇನ್ರ ಆರಾಮ ಇಲ್ದಾಗಷ್ಟ ತಪ್ಪಸ್ತೇವೆ ನಾವು ಕು ಕು ನಮ್ಗು ಖುಷಿ ಅನಸ್ತತಿ ಮತ್ತು ಸಾಯಂಕಾಲ ಎಲ್ಲಾರು ಸೇರ್ತೀವಿ ದೇವಸ್ಥಾನ್ದಾಗ ಸೇರಿ ಅವ್ ದ ಬ ಇದು ಮಾಡ್ತೇವಿ ಅವಾ ಮಂತಾವ್ ಮಂಗ್ಳಾವ್ ಮಂಗ್ಳಾರತಿ ಮಾಡ್ತೇವಿ ಆಮೇಲೆ ಈಗ ಎಲ್ಲಾರು ಇಲ್ಲಿ ದೇವಸ್ಥಾನಯೆ ಮಾಡಿದರಿಂದ ಏ ಒಬ್ರುಗೆ ಒಬ್ಬರು ಎಲ್ಲಾರೂ ಗ ತಮ್ಮ ಕಷ್ಟ ಸುಖ ಹಂಚ್ಕೊಳ್ತಾರ ಎಲ್ಲಾರು ಬರ್ತಾರೆ ಒಬ್ಬು ಎಲ್ಲಾರು ಬೆರಿತೀವಿ ಒಬ್ರುಗ ಒಬ್ಬರು ಖುಷಿಯಿಂದ ಇರ್ತೇವಿ ಆಮೇಲೆ ಓ ಯಾವು ಯಾರ್ಗೆ ಏನು ಪ್ರಾಬ್ಲಮ್ ಆದರೂನು ಎಲ್ಲಾರು ಒಬ್ರುಗೆ ಒಬ್ಬರು ನಾವು ಇದು ಮಾಡ್ಕೊಂಡು ಹೋಗ್ತೇವಿ ಅನ್ಸರ್ಸ್ಕೊಂಡು ಹೋಗ್ತೇವು ಎಲ್ಲಾರು ಕು ಜ ಜೊತೆಯಾಗಿ ಇದ್ಕೊಂಡು ಅಮ್ಮ ಎಲ್ಲ ಕು ಖುಷಿಯಿಂದ ಇದು ಮಾಡ್ಕೊಂಡು ಹೋಗ್ತೇವೆ ನಾವು ಒಂದು ಪೂಜೆ ಮಾಡೋದರಿಂದ ವಾ ದ್ಯಾ ಮನಸ್ಸು ಬ ಶಾಂತ ಆಗ್ತೈತಿ ನಾವು ಮಂತ್ರ ಹೇಳೋದರಿಂದ ನಮ್ಮ ಮನಸ್ಸು ಗಲಿಬಿಲಿ ಆದಾಗ ನಾವು ಆ ಮಂತ್ರ ಹೇಳ್ಕೊಳ್ತಾ ಇದು ಮಾಡ್ಕೊಳ್ತಾ ಹೋದ್ವೆಂದರೆ ಹಾಂ ಅದು ಮನಸ್ಸಿಗೆ ಸಮಾಧಾನ ಕೊಡ್ತೈತಿ ದೇವರು ಎಲ್ಲ ಕಡಿಗೂನು ಅದಾನಂತ ಹೇಳ್ತನ ಅ ಮತ್ತೆ ಅವ್ಗ ಈಗ ಎಷ್ಟು ಜನ ದೇ ಯಾಕೆ ದೇವಸ್ಥಾನ ಕಟ್ಟಬೇಕು ಊ ಒಂದು ದೇವ್ರ ಇದ್ರ ಸಾಕಲ್ಲ ದೇವನೊಬ್ಬ ನಾಮ ಹಲವು ಅಂತೇಳಿ ಯಾಕೆ ಎಲ್ಲ ಥರ ಇದು ಮಾಡ್ತೀರಿ ಅಂತರ ಆದ್ರ ಎಲ್ಲಾ ಇದಕ್ನು ಅವೆ ಎಲ್ಲ ಎಲ್ಲಾ ದೇವರು ಇದು ಮಾಡುದರಿಂದ ಅವ್ಕ ಎಲ್ಲರೂ ಚಲೋ ಆಕ್ತೈತಿ ಆಮೇಲೆ ದ್ಯಾ ಈಗೇನು ಆಗೇತಿ ಎಲ್ಲಾರೂ ಕಷ್ಟಗಳು ಬಹಳ ಬರುದರಿಂದ ಈಗ ದೇವಸದ್ ದೇವರದನ ಬೇ ಇದು ಮಾಡೋದು ಭಾಳ್ ಜನ ಎಲ್ಲಾರು ದೇವ್ರನ್ನ ಮೊರೆ ಹೋಗಕತ್ತಾರ ಅದೆ ಏನ್ನೋ ಒಂದು ದೇವರಸ್ಥಾನಕ್ಕ ಹೋಗ್ಬಂದರೆ ನಾವು ಈ ಮನ್ಯಾಗ ಏನೋ ಒಂದು ಗಾದ ಮನಸಗೆ ಇದಾಗಿರಲಿ ಗದ್ಲಾಗ ಇರಲಿ ನಾವು ಬಂದು ದೇವಸ್ಥಾನ್ದಾಗ ಕೂತ್ಕೊಂಡು ಒಂದು ತಾಸು ನಾವು ಕುಂತು ಹೋದು ಬಿಟ್ವಂದ್ರ ನಾವು ಎಲ್ಲ ಮರ್ತು ಬಿಡ್ತೇವಿ ದೇ ಪವಿತ್ರ ಸ್ಥಾನ ದೇವಾ ದೇವರು ಇದರದ್ದು ದೇವಸ್ಥಾನ ಹಿಂಗೆ ಪೂಜಾ ಮಾಡೊದರಿಂದ ಮತ್ತು ಮನಸ್ಸು ಸಮಾಧಾನ ಆಗ್ತೈತಿ ಆಮೇಲೆ ಎಲ್ಲಾ ಈಗವು ಶ್ರಾವಣ ಮಾಸ್ದಾಗ ಎಲ್ಲರೂ ವ ಗೌರಿ ಕುಂದ್ರಸೋದು ಇಲ್ಲಿ ಗುಡಿ ಒಳ್ಗುನು ಗೌರಿ ಕುಂದ್ರಸ್ತೀವೆ ನಾವು ಎಲ್ಲರು ಉಡಿ ತುಂಬ್ತೇವಿ ಎಲ್ಲರು ಒಬ್ರುಗೆ ಒಬ್ಬರು ಗ ಇದು ಮಾಡ್ಕೊಂಡು ಹಬ್ಬ ಪ್ರಸಾದ ಮಾಡ್ಕೊ ಬಂದು ಎಲ್ಲಾರ ಹಂಚೋದು ಉಡಿ ತುಂಬುದು ಆಮೇಲೆ ಕಾರ್ಯಕ್ರಮಗಳ ಮಾಡ್ತೇವೆ ನಾವು ಹಂಗ ದೇವಸ್ಥಾನ್ದಾಗ ಹಂಗ ಅ ಗಣೇಶಂದು ದೊಡ್ದು ವ ಇದನ್ನ ಏನ್ ಮಾಡ್ಕೊಂಡು ಹೋಗ್ತೀವೆ ನಾವು ಭಾಳ ಖುಷಿಯಿಂದ ಗಣಪತಿ ಅಂದ್ರ ನಮ್ಗ ಅಗ್ದಿ ಅವ ವಿಘ್ನ ವಿನಾಶಕ ಅವನು ಯಾವುದೋ ತೊಂದರೆ ಆಗ್ದಂಗ ಎಲ್ಲಾರನ್ನು ಕಾಪಾಡ್ತನೆ ಈ ನಮ್ಮ ಏರ್ಯದಾಗ ಈ ಗಣಪತಿ ಗುಡಿ ಇದನ್ನ ಮಾಡುದರಿಂದ ನಾವು ಎಲ್ಲಾರಿಗು ಒಳ್ಳೆದಾಗೇತಿ ಯಾರೂ ಹಂಗೆ ತೊಂದರೆ ಯಾರಿಗೆ ಭಾಳ್ ತೊಂದರೆ ಆಗೇತೆ ಅಂದ್ರ ಬಂದು ಇಲ್ಲೆ ನಮ್ಮ ಗಣಪನ ಹತ್ತಿರ ನಾವು ಬೇಡ್ಕೊಂಡು ಇದು ಮಾಡಿದೇವು ಅಂದ್ರ ಎಲ್ಲಾ ಸ ಇದಾಗಿ ಬಿಡ್ತೈತೆ ನಮ್ಗ ತಮ್ಮ ತೊಂದರೆ ಇರದು ತಮ್ಮ ಅಷ್ಟಕ್ಕೆ ತಾವೇ ಪರಿಹಾರ ಆಗ್ತೈತಿ ಎಂಥ ಎಂಥ ದೊಡ್ಡ ದೊಡ್ಡೂ ಕ ಇದು ಬಂದದ್ದು ಹ್ಞೂ ತೊಂದರೆ ಬಂದದ್ದು ಎಲ್ಲಾ ನೀರಿನಂಗೆ ಕರಗಿ ಹೋಗ್ಯಾವ ನಮ್ಮು ಈ ಹೆಲ್ತ್ ಪ್ರಾಬ್ಲಮ್ ಅನ್ ರೀ ಒಂದು ಯಾವುದೋ ಒಂದು ಇದು ಅನ್ ರೀ ಎಲ್ಲಾರು ಎಲ್ಲಾನುನೂ ಇದ ಬಗೆ ಹರ್ಸ್ಕೊಂಡೇವಿ ಹೀಗಾಗಿ ಖುಷಿಯಿಂದ ಇದೆ ಇವ ಇದು ಮಾಡ್ತೋ ಪೂಜ್ಯಾನ ಮಾಡೋದರಿಂದ ಎಲ್ಲಾ ರೀತಿಯಿಂದನು ಇದು ಆಗ್ತೈತಿ ನಾವು ಕುತ್ಕೊಂಡು ಜಗ ಇದನ್ನ ಮಾಡ್ಕೊಂಡು ಕಾ ಪದ್ಮಾಸನದಾಗ ಕೂತ್ಕೊಂಡು ಪೂಜೆ ಮಾಡೋದರಿಂದ ಕಾಲು ಇದು ಇದು ಆಗ್ತೈತಿ ಆಮೇಲೆ ನಾವು ಮಂತ್ರ ಎಲ್ಲ ಹೇಳೋದರಿಂದ ನಮ್ಮೂ ಊ ಇದು ಎ ಶ್ವಾಸಕೋಶ ಇದು ಆಗ್ವೇವು ನಾವು ಎಲ್ಲ ಇದನ್ನ ಮಾಡ್ತೇವಲ್ಲ ಹೀಗಾಗಿ ಅದರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗ್ತೈತಿ ನಾವು ಇಲ್ಲೆ ಗುಡಿಯೊಳ್ಗ ರುದ್ರ ಕಲ್ತೇವಿ ಗ ರುದ್ರ ಹೇಳ್ತೇವಿ ಈ ನಲವತ್ತೆಂಟು ದಿವಸ ಕಂಟಿನ್ಯೂಸ್ಸಾಗಿ ಈಗ ನಾವು ಈಶ್ವರನ ಸ್ಥಾಪನ ಮಾಡಿಂದ ನಲವತ್ತೆಂಟು ದಿವಸ ರುದ್ರ ಹೇಳಿದ್ವಿ ದಿನ ಸಾಯಂಕಾಲ ಏಳರಿಂದ ಎಂಟು ರುದ್ರ ಹೇಳಿ ಆಮೇಲೆ ಮಹಾ ಮಂಗ್ಳಾರತಿ ಮಾಡ್ತಿದ್ವಿ ಹೀಗಾಗಿ ರುದ್ರ ಹೇಳೊದರಿಂದ ಮನ್ ನಮ್ಮ ಮ್ಮ ದೇಹದಾಗ ಸಾಕಷ್ಟು ಪರಿವರ್ತನಾಯಿತು ನಮಗೆ ಮು ಮನಸ್ಸೆಲ್ಲ ಕ ಭಾರಿ ಇದಾಯ್ತು ಆಮೇಲೆ ಜಾಗೃತವಾಯ್ತು ಮೇನ್ ಎಲ್ಲರಿಗು ಖುಷಿಯಿಂದ ಇದು ಮಾಡ್ಕೊಂಡ್ವಿ ಹಿಂಗೆ ದೇವಸ್ಥಾನಕ್ಕೆ ಹೋಗುದು ದೇವ ಇದನ್ನ ಮಾಡೋದು ದೇವ್ರದ ನಾಮ ಸ್ಮರಣೆ ಮಾಡುದು ಎಲ್ಲ ಥರದ್ದೂ ಶ್ಲೋಕ ಹೇಳುದು ಇಲ್ಲ ಸಂಸ್ಕೃತ ಕಲಿಯುದು ಹೀಗೆಲ್ಲ ಮಾಡ್ತೇವೆ ನಾವು ದೇ ಪೂಜೆ ವ ಮಾಡುದರಿಂದ ಮ ಎಲ್ಲ ಒಳ್ಳೇಯದು ಆಗ್ತೈತಿ ಅದಕ್ಕೆ ದೇವರು ವ ಪೂಜೆ ಅಂದರೆ ವ ಬರೇ ಪೂಜೆ ಅಲ್ಲ ವೂ ಪೂರ್ಣದವಗ ಪೂರ್ಣ ಸ್ವ ಪ ಪ ಇದಕ್ಕೆ ಹೋಗುದು ಪ ಹೀಗಾಗಿ ದೆ ನಾವು ಪೂಜೆ ಮಾಡೋದು ಮನಸ್ಸು ಎಲ್ಲ ಸ್ವ ಇದು ಇಟ್ಕೊಂಡು ಅವ ಅಗ್ದಿಕಾ ಸ ಶುಚಿರ್ಭೂತರಾಗಿ ನಾವು ಬ ಶುಚಿರ್ಭೂತರಾಗಿ ನಾವು ಪೂಜೆ ಮಾಡಬೇಕು ಮ ಎಲ್ಲಾರಿಗು ಒಳ್ಳೆಯದಾಗ್ಲಿ ಅಂತೇಳಿ ವಹಿಸ್ಕೊಂಡು ಹ್ಞೂ ದೇ ಪೂಜೆ ವ್ ಇದು ಇದು ಮಾಡ್ಕೊಂಡು ದೇವರಿಗೆಲ್ಲ ಬೇಡ್ಕೊಂಡು ಎಲ್ಲ ರೀತಿ ಒಳ್ಳೆಯದಾಗ್ಲಿ